ಈ ನಮ್ಮ ಸಾಗರ ತಾಲೂಕು ಎನ್ನುವುದು ಜಾನಪದ ಸೊಗಡಿನ ಊರು ಇಲ್ಲಿ ಅನೇಕ ರೀತಿಯಾದಂಥ ಜಾನಪದ ಶೈಲಿ ಉಂಟು ಕೋಲಾಟ ಇರ್ಬಹುದು ಅಥವಾ ಡೊಳ್ಳು ಕುಣಿತದ್ದು ಇರ್ಬೋದು ಅಥವಾ ಲಾವಣಿ ಇರ್ಬೋದು ಗೀಗೀ ಪದ ಇರ್ಬೋದು ಯಕ್ಷಗಾನ ಇರ್ಬಹುದು ಎಲ್ಲದಕ್ಕೂ ಇಲ್ಲಿ ವ್ಯವಸ್ಥೆ ಇದೆ ಜನರ ಅಭಿರುಚಿಯೂ ಅದೇ ರೀತಿಯಾಗಿಯೇ ಇದೆ ಯಕ್ಷಗಾನಕ್ಕಂತೂ ತುಂಬ ಒಳ್ಳೆಯ ಪ್ರೇಕ್ಷಕರಿಲ್ಲಿದ್ದಾರೆ ಆಮೇಲೆ ಈ ಹಿಂದುಳಿದ ವರ್ಗದವರು ಕೆಲವರು ಕೋಲಾಟವನ್ನೇ ಮಾಡುತ್ತಾರೆ ಈ ದೀಪಾವಳಿಯ ಸಮಯದಲ್ಲಿ ಕೋಲಾಟ ಆಡ್ತಾರೆ ತುಂಬ ಚೆಂದಾಗಿ ಮಾಡ್ತಾರೆ ಆಮೇಲೆ ಕೆಲವು ಈ ಗ್ರಾಮೀಣ ಪ್ರದೇಶದಲ್ಲಿ ಡೊಳ್ಳುಕುಣಿತ ಎನ್ನುವುದಿದೆ ತುಂಬ ಚೆನ್ನಾಗಿ ಡೊಳ್ಳು ಹೊಡೀತಾರೆ ಇವರು ರಾಷ್ಟ್ರ ಮಟ್ಕೆ ಹೋಗಿ ಡೊಳ್ಳು ಬಾರಿಸಿ ಬಂದವರೂ ಇದ್ದಾರೆ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೋಗಿದ್ದಾರೆ ಹಾಗಾಗಿ ಸಾಗರ ತಾಲೂಕಿನಲ್ಲಿ ಅನೇಕ ಜಾನಪದ ವ್ಯವಸ್ಥೆಗಳುಂಟು ಈ ನಾಟಕವೊ ಜಾನಪದ ನಾಟಕಗಳನ್ನೂ ಮಾಡ್ತಾರೆ ಸಂಗ್ಯಾಬಾಳ್ಯಾ ಅಂಥದ್ದು ಅಥವಾ ಜೋಕುಮಾರಸ್ವಾಮಿ ಅಂಥದ್ದು ತುಂಬ ಚೆನ್ನಾಗಿದೆ ಆಮೇಲೆ ನೀನಾಸಂ ಎನ್ನುವ ದೊಡ್ಡ ಸಂಸ್ಥೆ ಇಲ್ಲಿ ಈ ಪ್ರದೇಶದಲ್ಲಿದೆ ಹೆಗ್ಗೋಡಿನಲ್ಲಿ ಇಲ್ಲಿ ನಾಟಕದ ತರಬೇತಿ ಕೇಂದ್ರ ಇದೆ ತುಂಬ ಒಳ್ಳೊಳ್ಳೆಯ ನಾಟಕಗಳನ್ನು ಇಲ್ಲಿ ಮಾಡುತ್ತಾರೆ ಜಾನಪದಕ್ಕೂ ತುಂಬ ಒಳ್ಳೆಯ ಅವಕಾಶ ಉಂಟು ಇಲ್ಲಿ ಅನೇಕ ಗ್ರಾಮೀಣ ಪ್ರದೇಶದಲ್ಲಂತೂ ಜಾನಪದಕ್ಕೆ ತುಂಬ ಒಳ್ಳೆಯ ಮಹತ್ವ ಉಂಟು ಇಲ್ಲಿ ತುಂಬ ಚೆನ್ನಾಗಿಯೇ ಇರುತ್ತದೆ ಈ ಹಬ್ಬ ಹರಿದಿನಗಳಲ್ಲಿ ಈ ಹಬ್ಬ ಹಾಡುವಂಥ ಕಾರ್ಯಕ್ರಮ ಉಂಟು ಆಮೇಲೆ ಅದೇ ಸಂದರ್ಭದಲ್ಲಿ ಕೋಲಾಟ ಆಡ್ಕಂಡು ಹಾಡು ಹೇಳ್ತಾ ಮನೆ ಮನೆಗ್ ಹೋಗೋ ಅಂಥ ವ್ಯವಸ್ಥೆಯೂ ಇದೆ ಆಮೇಲೆ ಈ ಚಿಕ್ಕ ಮೇಳಗಳು ಅಂತ ಮಾಡಿಕೊಂಡು ಮನೆ ಮನೆಗ್ ಹೋಗಿ ಸಣ್ಣ ಸಣ್ಣ ಒಂದೊಂದೇ ಎರಡು ಎರಡು ಪಾತ್ರಗಳನ್ನು ತೊಗೊಂಡು ಒಂದೊಂದೇ ಪದ್ಯಗಳನ್ನ ಹೇಳಿ ಕುಣ್ಸ್ಗಂಡು ಯಕ್ಷಗಾನ ಕುಣಿಸೋ ಅಂಥ ವ್ಯವಸ್ಥೆಯೂ ಇದೆ ಹಾಗಾಗಿ ಜಾನಪದಕ್ಕೆ ಇಲ್ಲಿ ಒಳ್ಳೆಯ ಅವಕಾಶ ಇದೆ